ಹಲೋ ಹಲೋ ಅಕ್ಕ ಆರಾಮ ಇದ್ದೀಯಾ ಹ್ಞೂ ನಾವೂ ಆರಾಮ ಇದ್ದೀವಿ ಏನಿಲ್ಲ ಒಂದು ಇದು ಜೀನ್ಸು ಒಂದು ಆನ್ಲೈನಿಗೆ ಮ ಕೊಟ್ಟಿದ್ದೆವಲ್ಲ ಅದು ಬಂದಿದೆ ಬಂದಾಗ ಅದು ಜೀನ್ಸು ಹಾಕಿಕೊಂಡು ನೋಡಿದಾಗ ಚೆನ್ನಾಗಿತ್ತು ಆನ್ಲೈನ್ ಮಾಡಿದಾಗ ಅದು ಚೆನ್ನಾಗಿತ್ತು ಬಂದ ಮೇಲೆ ನೋಡಿದಾಗ ಅವ್ಳು ಹಾಕ್ಕೊಂಡ್ಳು ಆಮೇಲೆ ಅದು ಏನಾಯ್ತು ಗೊತ್ತಾ ಅದು ಫಿಟ್ ಆಗಕ್ಕ ಹತ್ತಿಬಿಡ್ತು ಆಮೇಲೆ ಲಾಂಗಿಲ್ಲ ಮೀಡ್ಯಮ್ಮೂ ಸ್ವಲ್ಪ ಇದಿತ್ತು ಅದಕ್ಕೆ ಅವಳು ಯಾಕೋ ಚೆನ್ನಾಗಿಲ್ಲ ಇದು ಇದು ಅಂತಂದು ಹೇಳಿ ಮಾತಾಡಿದ್ಳು ಆಮೇಲೆ ಒಂದು ಸಲ ಎರಡು ಸಲ ಹಾಕ್ಕೋರಮ್ಮ ಏನಾಗೋಲ್ಲ ಅದು ಏನೂ ಮಾಡಕ್ಕಿಲ್ಲ ಅಂತಂದಾಗ ಅವಳು ಬೇಡಮ್ಮ ಇದೆಲ್ಲ ಗುಂಜು ಗುಂಜು ಮೇಲೆ ಬರ್ತಾ ಇದೆ ಆಮೇಲೆ ಸ್ಟ್ರಚ್ಚ ಆಮೇಲೆ ಸರಿಯಾಗಿ ಆಗಿಲ್ಲ ಅದ್ಕೆ ಇದು ಬೇಡ ಬ್ಯಾರೇದು ನೋಡೋಣ ಅಂತಂದು ಹೇಳಿ ವಾಪಸ್ಸು ಮಾಡಬೇಕು ಅಂತಂದು ಅಂದ್ಳು ಅಂದಿದ್ಳು ಹಾಗೇ ನಾನು ಆಯಿತಮ್ಮ ಅಂತಂದು ಹೇಳಿ ನಾನು ಅದನ್ನು ವಾಪಸ್ ಮಾಡಿದಾಗ ಅವರು ಬೇರೆ ತ ದುಡ್ಡು ಬೇಕಾ ಆಮೇಲೆ ಬೇರೇದು ಬೇಕಾಮ್ಮ ಅಂತ ಕೇಳಿದಾಗ ಬೇಡ ನಮಗೆ ದುಡ್ಡು ವಾಪಸ್ ಮಾಡಿರಿ ಆಮೇಲೆ ಹೇಳ್ತೀವ್ ನಾವು ನಿಮಗೆ ಅಂತಂದು ಹೇಳಿ ಕೇಳಿದಾಗ ನಂತರ ಒಂದು ಸಲ ಬೇರೆಯದು ತಗೊಬೇಕು ತಗೊಂಡ್ವಿ ಅದು ಚೆನ್ನಾಗಿಲ್ಲ ಅಂತಂದು ಹೇಳಿದ್ಳು ಆಮೇಲೆ ಮತ್ತು ಅದು ಜೆಣ್ಸನು ಸರಿಯಿಲ್ಲ ಏನ್ಮಾಡ್ಬೇಕು ಬೇಡ ಬೇಡ ಬೇಡ ಅಂತಂದು ಹೇಳಿದಾಗ ಆಗ ನನ್ನ ಮಗಳು ಬೇಡಮ್ಮ ಅಂತಂದು ಹೇಳಿದ್ಲು ಮತ್ತು ಅದು ಜೀನ್ಸು ಮತ್ತೆ ಹೊಳ್ಳಿ ಹೊಸಾದು ತರಿಸಿದಾಗ ಚೆನ್ನಾಗಿ ಬಂತು ಆಮೇಲೆ ಒಂದು ಸಲ ಎರಡು ಸಲ ಹಾಕಿದಾಗ ಅವಳು ಚೆನ್ನಾಗಿ ಐತೆ ಅಂತಂದು ಹೇಳಿ ಇಷ್ಟಪಟ್ಳು ಮತ್ತು ಜೀನ್ಸ್ ಯಾಕೆ ಹಾಕ್ಕೋಬೇಕು ಅನ್ನೋದು ಅಷ್ಟೇನೂ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ ಮಕ್ಕಳು ಜೀನ್ಸ್ ಹಾಕಬಾರ್ದು ಅಂತಂದು ಹೇಳಿದರೂ ಕೂಡ ಮಕ್ಳು ಹಾಕ್ಕೊಂತಾರ ಆದರೂ ನಮ್ಗೆ ಅದು ಹಾಕಿಕೊಳ್ಳೋದು ಸರಿ ಅನಿಸಂಗಿಲ್ಲ ಬೇಡ ಅಂತಂದು ಹೇಳಿದ್ ಹೇಳದಿ ಹೇಳಿದ್ವಿ ಆದರೂ ಆ ಮಗು ಇಲ್ಲ ನಾನು ಜೀನ್ಸು ಹಾಕ್ಕೋಬೇಕು ಎಲ್ಲರೂ ಹಾಕ್ಕೊಂತರ ನಾನೂ ಹಾಕ್ಕೊಂತಿನ್ ಅಂದಾಗ ನನಗೆ ಅದು ಬೇಡಮ್ಮ ಬೇಡ ಅಂತಂದು ಹೇಳಿದಾಗ ಅವ್ಳು ಏನು ಮಾಡೋದು ಮತ್ತೆ ಹಠ ಹಿಡಿದು ನನಗೆ ಅದು ಬೇಕು ಅಂತಂದು ಹೇಳ್ದಾಗ ಮತ್ತೆ ಹೊಳ್ಳಿ ರೀ ಆ ಜೀನ್ಸು ಹಾಕ್ಕೊಳಕ್ಕೆ ಇಷ್ಟಪಟ್ಳು ಮತ್ತೆ ಅವಳಿಗೆ ಸರಿಯಾದ ಮಾಹಿತಿ ತಿಳಿ ತಿಳಿಸಿ ಹೇಳಿದಾಗ ಆಯ್ತು ಅಂತಂದು ಹೇಳಿ ಅದನ್ನು ಹ್ಞೂ ಈ ತಿಳಿಸಿದ್ಳು ತಿಳಿಸ್ದಾಗ ನಂತರ ಜೀನ್ಸು ಇವಾಗ ಹಾಕ್ಕೋಬೋದು ಆದರೂ ಕೂಡ ಅದು ಮಕ್ಕಳಿಗೆ ನೋಡಿದಾಗ ಮನೆಯಲ್ಲಿ ತಂದೆ ತಾಯಿ ಬೇಡ ಯಾಕಂದರೆ ಇದು ಹಳ್ಳಿ ಹಳ್ಳಿ ವಾತಾವರಣದಾಗ ಮಕ್ಳು ಹ್ಯಾಗಿರ್ಬೇಕೋ ಹಾಗೆ ಇರ್ಬೇಕನ್ನೋದು ಭಾವನೆಗಳು ಬರ್ತಾವೆ ಅದಕ್ಕೆ ಮಕ್ಳಿಗೆ ತಿಳಿಸಿ ಹೇಳಿದಾಗ ಮಕ್ಕಳು ಅದು ಸರಿಯಾದ ರೀತಿಯಲ್ಲಿ ಜೀನ್ಸಿನ ಬಗ್ಗೆ ತಾವೂ ತಿಳ್ಕೊಂಡು ಇನ್ನು ಮುಂದೆ ಜೀನ್ಸ್ ಬೇಡ ಅಂತಂದು ಹೇಳಿದಾಗ ನಮಗೆ ಭಾಳ ಸಂತೋಷ ಆಯ್ತು ಖುಷಿನ ಕೂಡ ಕೊಡ್ತು ಆಮೇಲೆ ಜೀನ್ಸು ಒಳ್ಳೆಯದು ಇಲ್ಲಂತಲ್ಲ ಜೀನ್ಸು ಹಳ್ಳಿ ಒಳಗೆ ಸರಿ ಆನಿಸಂಗಿಲ್ಲ ಸಿಟಿ ಒಳಗೆ ಮಕ್ಕಳು ಹೇಗೋ ಜೀನ್ಸ್ ಹಾಕ್ಕೊಂಡರೂ ಚೆನ್ನಾಗಿ ಬರ್ ಚೆನ್ನಾಗಿ ಇರ್ತಾರೆ ಹಳ್ಳಿ ಒಳಗೆ ಅಷ್ಟಕ್ಕೊಂದು ಇರೋಲ್ಲ ಅಂತ ಹೇಳಿ ಮಕ್ಳಿಗೆ ತಿಳಿವಳ್ಕೆ ಕೊಟ್ಟು ತಿಳಿಸಲಾಯ್ತು ಆಗ ಮಕ್ಕಳು ಅದೇ ರೀತಿ ತಂದೆ ತಾಯಿ ಹೇಳಿದ್ದು ಮಾತು ಕೇಳಿಕೊಂಡು ತಾವು ಉಡೋಂಥ ಜೀನ್ಸ ಜೀನ್ಸ್ ಬಿಟ್ಟು ಮಕ್ಕಳು ಡ್ರಶ್ ಹಾಕಿಕೊಳ್ಳೋದು ಯೂಸ್ ಮಾಡಿಕೊಂಡು ಹೋಗೋದು ಒಂದು ಒಳ್ಳೆಯ ರೀತಿ ಅಂತ ಹೇಳುತ್ತಾ ಮಕ್ಕಳಿಗೆ ತಿಳ್ವಳ್ಕೆ ಕೊಟ್ಟು ತಿಳ್ವಳ್ಕೆ ಕೊಡಲಾಯಿತು ಆಮೇಗ ಜೀನ್ಶ್ಗಳು ಅಣ್ಣಾ ವರ್ಕ್ ಇದು ಆಗ್ತಾ ಇಲ್ಲ